ಹಾಂ ಹೇಳಿ ಯಾರು ಹೌದು ಹೌದು ಹೇಳಿ ಸಾರ್ ಹ್ಞೂ ಬೈಕ್ ಬೇಕು ಈಗ ನಿಮ್ಗೆ ಯಾವ ಥರ ಬೈಕ್ ಬೇಕಾಗ್ತದೆ ಅಂದರೆ ನೀವು ಇಲ್ಲಿ ಯಾವ ಸೈಡ್ ಹೋಗ್ತಿದ್ದಿರಿ ಹಾಂ ಹಾಂ ಹಾಂ ಅಂದರೆ ಹ್ಞೂ ಹ್ಞೂ ಅದು ನಮ್ಮ ಇದರ ಪ್ರಕಾರ ಹೇಗಿದೆ ಅಂದರೆ ನಿಮ್ಮದು ಕಂಪಲ್ಸರಿ ನಿಮಗೆ ಹಾಂ ಡ್ರೈವಿಂಗ್ ಲೈಸನ್ಸ್ ಇರಬೇಕಾಗ್ತದೆ ಹ್ಞೂ ಮತ್ತೆ ನಿಮ್ಮದು ಹದಿನೆಂಟು ವರ್ಷ ತುಂಬಿರಬೇಕು ಆಯಿತಾ ಮತ್ತೆ ನಿಮ್ಮದು ಎಲ್ಲ ಆಧಾರ್ ಕಾರ್ಡ್ ನಮಗೆ ಕಂಪಲ್ಸರಿ ಬೇಕಾಗ್ತದೆ ಹಾಂ ಮತ್ತೆ ನಮ್ಮದು ಬೈಕು ಹೇಗಿದೆ ಅಂದರೆ ನಿಮಗೆ ಕಂಡಿಷನ್ ಆಗಿರುತ್ತೆ ಕಂಪ್ಲೀಟ್ ಆಗಿ ಪ್ರಾಬ್ಲೆಮ್ಸ್ ನಿಮಗೆಲ್ಲಾ ಯಾವುದೆ ಥರದ ಸಮಸ್ಯೆಗಳು ಬರೋಲ್ಲ ಹಾಂ ಮತ್ತೆ ನೀವು ಒಂದು ದಿನದ ಚಾರ್ಜಸ್ ನಾವು ಏನು ಮಾಡ್ತೇವೆ ಅಂದರೆ ನಿಮಗೆ ಒಂದು ದಿನಕ್ಕೆ ತೌಸಂಡ್ ರೂಪಿಸ್ ಥರ ಚಾರ್ಜ್ ಮಾಡ್ತೀವಿ ಅದರಲ್ಲಿ ನಿಮ್ಮದು ಪೆಟ್ರೋಲ್ಸು ಅದೆಲ್ಲ ನೀವೇ ಹಾಕೋಬೇಕಾಗ್ತದೆ ನಮ್ಮ ಬರಿ ಬಾಡಿಗೆ ಬೈಕಿಗೆ ಮಾತ್ರ ಕೊಡ್ತೀವಿ ಮತ್ತೆ ಹೆಲ್ಮೆಟ್ಸನ್ನು ಕೊಡ್ತೀವಿ ಮತ್ತೆ ಗಾಡಿ ಸೇಫ್ಟಿಯಾಗಿರುತ್ತೆ ಎಲ್ಲಾ ಕಂಡಿಷನ್ಸ್ ಎಲ್ಲ ಇರುತ್ತೆ ಮತ್ತೆ ನೀವು ಏನಾದರು ಸಣ್ಣಪುಟ್ಟ ಸಮಸ್ಯೆಗಳು ಬಂದಾಗ ಹಾಂ ಅದು ಏನಿದೆ ಅದನ್ನು ನೀವೇ ಕೊಡಬೇಕಾಗ್ತದೆ ಸಮಸ್ಯೆಗಳು ನೀವು ನಮಗೆ ವಾಪಸ್ಸು ಗಾಡಿ ತಂದು ಕೊಟ್ಟಾಗ ಹಾಂ ಮತ್ತೆ ಏನೋ ಡ್ಯಾಮೇಜಸ್ ಏನಾರು ಆದರೆ ಅಥವಾ ಗಾಡಿಗೆನಾರು ತೊಂದರೆಗಳಾದ್ರೆ ಅದು ಏನು ಖರ್ಚು ವೆಚ್ಚಗಳು ಬರುತ್ತೆ ಅದುನ್ನ ನೀವೇ ಕೊಡ್ಬೇಕಾಗುತ್ತೆ ಹಾಂ ಅದೇ ಡಿಸ್ಕೌಂಟ್ಸ್ ಅಂದರೆ ನಿಮಗೆ ಈಗ ಮೂರು ದಿನ ತಗೋಳ್ತಾ ಇರೋದರಿಂದ ನಾವು ಸ್ವಲ್ಪ ಡಿಸ್ಕೌಂಟ್ಸನ್ನು ಕೊಡ್ತೇವೆ ಟೋಟಲಿ ನಿಮಗೆ ಒಂದು ದಿನಕ್ಕೆ ಹತ್ತು ಪರ್ಸೆಂಟ್ ಥರ ಕೊಡ್ತೀವಿ ಒಂದು ಸೇ ಒಂದು ದಿನದ್ದು ಆದರೆ ನಾವು ಯಾವ ಡಿಸ್ಕೌಂಟ್ಸ್ ಇಲ್ಲ ನಿಮಗೆ ಒಂದು ದಿನದ ಮೂರು ದಿನ ಆಗ್ತಿರೋದರಿಂದ ನಾವು ಟೆನ್ ಪರ್ಸೆಂಟ್ಸು ಡಿಸ್ಕೌಂಟ್ಸನ್ನು ನಾವು ಕೊಡ್ತೇವೆ ಹಾಂ ಆಯಿತು ಧನ್ಯವಾದಗಳು ಹಾಂ ಓಕೆ